ಗಾಯನವನ್ನು ಆರಂಭಿಸುವವರು ಮೊದಲು ಏನು ಮಾಡಬೇಕೆಂದರೆ ನಿಯತ್ತಾಗಿ ವೇಳೆಯ ಗ ವೇಳೆಯ ಕಡೆ ಗಮನ ಕೊಡಬೇಕು ವೇಳೆಯ ಕಡೆ ಗಮನ ಕೊಟ್ಟು ನಾನು ಈ ಟೈಮಿಗೆ ಹೋಗಿ ಈ ಟೈಮಿಂದ ಈ ಟೈಮ್ವರೆಗೂ ಸಂಗೀತವನ್ನು ಅಭ್ಯಾಸ ಮಾಡಬೇಕನ್ನೋ ಮನಸ್ಸಿರಬೇಕು ಮನಸ್ಸಿದ್ದರೆ ಮಾತ್ರ ಮನಸ್ಸಿದ್ದರೆ ಮಾರ್ಗ ಅನ್ನೋಹಾಗೆ ಮನಸ್ಸಿದ್ದರೆ ನಾವೇನು ಬೇಕಾದರೂ ಕಲಿಯಬಹುದು ಯಾವುದು ಸಾ ಯಾವ ಸಾಧನೆಯನ್ನು ಬೇಕಾದರೂ ನಾವು ಮಾಡಬಹುದು ಅದನ್ನು ನಾವು ಮುಂಚೆ ಮಾಡಿಕೊಂಡಾಗ ಮಾತ್ರ ನಮಗೆ ಆ ಸಂಗೀತ ಒಲಿತೈತಿ ಇಲ್ಲಂದರೆ ಇಲ್ಲ ಇವತ್ತೊಂದು ದಿನ ನೀವು ಕ್ಲಾಸಿಗೆ ಹೋದಾಗ ನಿಮಗೆ ಈ ತರಗತಿಗೆ ಹೋದಾಗ ನಿಮ್ಮ ತರಗತಿ ಒಳಗೆ ಇವತ್ತು ಏನು ಹೇಳಿಕೊಡ್ತಾರಲ್ಲ ಅದನ್ನು ಮನಸ್ಪೂರ್ವಕವಾಗಿ ಕಲಿಯಿರಿ ಮನಸ್ಪೂರ್ವವಾಗಿ ಕಲಿತಾದಮೇಲೆ ಅದನ್ನು ಮನೆಗೆ ಹೋಗಿ ಅದನ್ನು ಪ್ರಾಕ್ಟೀಸ್ ಮಾಡಿರಿ ಆದಷ್ಟು ಬೆಳಗಿನ ಹೊತ್ತು ಸಂಗೀತವನ್ನು ಹೇಳೋದು ಅವರು ಹೇಳ್ಕೊಟ್ಟಂತಹ ಆ ಸಂಗೀತವನ್ನು ನಾವು ಅಭ್ಯಾಸ ರೂಢಿ ಮಾಡುವುದು ರೂಢಿಗತಗೊಳಿಸೋದು ಪ್ರ್ಯಾಕ್ಟೀಸ್ ಮಾಡೋದು ಭಾಳ ಇಂಪಾರ್ಟೆಂಟ ಹಾಗಿದ್ದಾಗ ಮಾತ್ರ ನಮಗೆ ಸಂಗೀತ ಒಲಿಯಲಿಕ್ಕೆ ಸಾಧ್ಯ ಇಲ್ಲಂದರೆ ಇಲ್ಲ ಆದಷ್ಟು ಎಲ್ಲಾದ್ರು ದೇವಸ್ಥಾನದಾಗ ಹೋದಾಗ ಎಲ್ಲಾದ್ರು ನಿಮಗೆ ಕರೆದಾಗ ಆದರೂ ಯಾರಾದ್ರು ಪೂಜೆಗೆ ಕರೆದಾಗ ಅಲ್ಲಿ ಹಾಡು ಹಾಡಿರಿ ಹಿಂಜರಿಕೆ ಬೇಡ ನಾನು ಹೇಗಾದರೂ ಪ್ರ್ಯಾಕ್ಟೀಸ್ ಮಾಡಿ ಹಾಡ ಬೇಕನ್ನೋ ಛಲ ನಿಮ್ಮಲ್ಲಿದ್ದರೆ ಖಂಡಿತ ನೀವು ಸಾಧನೆ ಮಾಡಬಹುದು ಸಂಗೀತದಾಗ ನಾವು ಯಾವಾಗಲೂ ಏನಪ್ಪ ನನಗೆ ಸಂಗೀತ ಬರೋದೇ ಇಲ್ಲ ಹೇಗೆ ಹಾಡೋದು ಅಸಹ್ಯ ಮಾಡ್ಕೊಳ್ಳೋದು ಹಾಗೆಲ್ಲ ಮಾಡಿಕೊಂಡರೆ ನಮಗೆ ಸಂಗೀತ ಬರೋದೆ ಇಲ್ಲ ಅದನ್ನೆಲ್ಲ ಅಸಹ್ಯ ಅನ್ನೋದೊಂದು ಪದಾನ್ನ ನಾವು ಬದೀಗಿಟ್ಟು ನಮಗೆ ಏನು ಬರತೈತಿ ಅದನ್ನು ನಮಗೆ ಏನು ಕಲ್ಸಾರ ಅದನ್ನು ಒಳ್ಳೆಯ ರೀತಿಯಿಂದ ನಾವು ಯೋಚನೆ ಮಾಡಿ ಹಾಡಿದರೆ ಅದು ಖಂಡಿತ ನಮಗೆ ಆ ಸಂಗೀತ ಒಲಿದೇ ಒಲಿತೈತಿ ಹಿಂಜರಿಕೆ ಬೇಡ ಮುಂದುವರಿಯಿರಿ ಅದೇ ನಾನು ಹೇಳುವಂಥದ್ದು ಹೊಸತಾಗಿ ಗಾಯನ ಕಲಿಯುವವರಿಗೆ ನೀವ್ಯಾವಾಗ ಹಿಂಜರಿತೀರಿ ಆವಾಗ ನಿಮಗೆ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಿಂಜರಿಕೆ ಬಿಟ್ಟು ಮುಂದುವರಿಯಿರಿ ಅಂತ ಹೇಳೋದು ನಾನು